ಹಲೋ ಹಾಂ ಕೃಷ್ಣ ಅವರೆ ಆ ನಾನು ರಾಘವೇಂದ್ರ ಮಾತಾಡುದು ಆ ನೀವು ಮೇಸ್ತ್ರಿಯವರು ಅಲ್ಲಾ ಹಾಂ ನಮ್ಮದು ನಾನು ನಮ್ಮ ಇಲ್ಲಿ ಉತ್ತರಾಯಿ ನಗರದಲ್ಲಿ ಮನೆ ಇದಿಯಲ್ಲಾ ಅದನ್ನ ಸೇಲ್ ಮಾಡ್ತಾ ಇದೇನೆ ಅದನ್ನ ಒಂಚೂರೂ ಸ್ವಲ್ಪ ರೀಪೆರ್ಸ್ ಇತ್ತು ಒಂಚೂರು ಅದ್ರ ಬಗ್ಗೆ ಒಂಚೂರು ಕೇಳಬೇಕಿತ್ತು ನೀವು ಮೊನ್ನೆ ನೋಡಿದ್ದರಲ್ಲ ಹೋಗಿ ಅದೂ ಟೆರೇಸಿದು ಒಂಚೂರು ನೀರು ಏನೋ ಲೀಕೇಜ್ ಇದ್ದಂಗೆ ಇತ್ತು ಅದು ನೋಡಿದರಾ ಅದನ್ನ ಏನು ಮಾಡ್ಬೋದು ಅದ್ನ ಅಂತ ಹಾಂ ಅದನ್ನ ಈಗ ಏನು ಮಾಡ್ಬೋದು ಅದನ್ನ ಪ್ಯಾಕಿಂಗ್ ಮಾಡ್ಸ್ಬೇಕಾಗುತ್ತ ಒಂದ್ಸತಿ ಮೇಲೆ ಹಾಂ ಮತ್ತು ಕಂಪೊ ಹಾಂ ಕಂಪೌಂಡ್ ಸರೌಂಡಿಂಗ್ಸ್ ಎಲ್ಲ ಇದು ಸ್ವಲ್ಪ ಗಾರೆ ಎಲ್ಲ ಹೋಗಿದೆ ಅದ್ನ ಏನು ಮಾಡ್ಬೋದು ಹಾಂ ಅದು ಸಹ ಹಾಗೆ ಮಾಡ್ಬಿಡೋದು ಒಳ್ಳೆಯದಲ್ಲ ಲೇಬರ್ಸ್ ಎಷ್ಟು ಬೇಕಾಗ್ಬೋದು ಎರ್ಡು ದಿನ ಕೆಲಸ ಇದೆಯಾ ನಾಲ್ಕೇ ಜನ ಹಾಂ ಮತ್ತು ಅದು ಸಿಮೆಂಟು ಇದ್ರುದ್ದು ಎಲ್ಲ ನೀವೇ ವ್ಯವಸ್ಥೆ ಮಾಡ್ಕೊಳ್ತೀರ ಹಾಂ ಅವರತ್ರ ಮಾತಾಡ್ಕೊಂಡೂ ನನಗೆ ಕರೆಕ್ಟಾಗಿ ಎಷ್ಟು ಆಗುತ್ತೆ ಅದರದ್ದು ಮೆಟೀರಿಯಲ್ಸು ಮತ್ತು ನಿಮ್ಮದು ಮಜೂರಿ ಎಲ್ಲ ಸೇರಿ ಎಷ್ಟು ಆಗುತ್ತೆ ಅಂತ ಹೇಳ್ತಿರ ಹಾಂ ಸರಿ ಸರಿ ಯಾವಾಗ ಮುಗ್ಸ್ಬೋದು ನಿಮ್ಮ ಕೆಲಸ ಹಾಂ ಹಾಂ ಅಷ್ಟೆ ಅದರ ಮೊದ್ಲು ಒಂದು ನನಗೆ ಎಲ್ಲ ಫೈನಲ್ ಆಗಿ ಒಂದು ನಿಮ್ಮದು ಎಷ್ಟು ಆಗುತ್ತೆ ಅಂತ ಒಂದ್ಸತಿ ಕರೆಕ್ಟಾಗಿ ಹೇಳಿ ಆಯಿತಾ ಚಾರ್ಜಸ್ ಎಷ್ಟು ಆಗುತ್ತೆ ಅಂತ ಸರಿ ಸರಿ ಸರಿ ಮತ್ತೆ ನಾನು ಕಾಲ್ ಮಾಡ್ತಿನಿ ನಿಮಗೆ ಓಕೆ ಅದು ಕೇಶವ ಗೌಡರು ಕರಿತಾರಲ್ಲ ಅದಕ್ಕೆ ಹೋಗಿ ಬಂದು ಮಾತಾಡ್ಕೊಂಡು ಬಿಡೋದು